ನನ್ನ ಫೋನಲ್ಲಿ ವಾಟ್ಸ್ಆ್ಯಪ್ ಸ್ನ್ಯಾಪ್ಚ್ಯಾಟ್ ಫೇಸ್ಬುಕ್ ಇನ್ಷ್ಟಾಗ್ರಾಮ್ ಈ ನಾಲ್ಕು ಆ್ಯಪ್ಗಳನ್ನು ನಾನು ಯೂಸ್ ಮಾಡ್ತೀನಿ ಫಶ್ ಒನ್ನು ಫೇಸ್ಬುಕ್ ಫೇಸ್ಬುಕ್ನಲ್ಲಿ ಬೇಕಾಗಿರೋ ಕಂಟೆಂಟ್ ಬಿಟ್ಟು ಬೇಕಿರೋ ಕಂಟೆಂಟು ಎಕ್ಸ್ಯಾಂಪಲು ಒಂದು ಚಾನೆಲ್ ಇದೆ ನಮ್ಮ ಫೇಸ್ಬುಕಲ್ಲಿ ಸರ್ದಾರ್ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಪ್ರಶ್ನೋತ್ತರಗಳು ಸಾಲ್ವು ಮಾಡೋದು ಮತ್ತು ಅದ್ರಲ್ಲೇ ಕ್ವಿಜು ಅದರಲ್ಲಿ ಕೊಷನ್ ಪೇಪರು ಅದ್ರಲ್ಲೇ ಆನ್ಸರು ವಿಯೇಕ್ ಇನ್ಫೋಟೆಕ್ ಎಂಬ ಚಾನಲಲ್ಲಿ ನಮ್ಮ ಪಿ ಸಿ ಪಿ ಎಸ್ ಐ ಪಿ ಡಿ ಒ ಎಪ್ ಡಿ ಎ ಎಸ್ ಡಿ ಎ ಗೆ ಬೇಕಾಗಿರುವಂಥ ಕಂಟೆಂಟನ್ನ ಪ್ರತಿ ಒಂದು ನಾಟ್ ಒನ್ಲಿ ಫೇಸ್ಬುಕ್ ದೆ ಆರ್ ಮೇಡ್ ಚಾನಲ್ ಇನ್ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಒಳ್ಳೆ ಥರದ ಒಂದು ಕೊಷನ್ ಆನ್ಸರ್ಸ್ ಆ್ಯಂಡ್ ಕ್ವಿಜ್ಗಳು ಸ್ಟಾರ್ಟ್ ಮಾಡ್ತಾರೆ ಅನ್ ದೆನ್ ಎಸ್ ಆರ್ ರಾಕೇಶ್ ಎಂಬವರು ಟೆಲಿಗ್ರಾಮ್ ಚಾನಲ್ ವಿವೇಕ್ ಇನ್ಫೋಟೆಕ್ ಎಂಬ ಚಾನಲ್ನಲ್ಲಿ ಒಳ್ಳೆ ಥರದ ಇಶ್ಟರಿ ಎಕ್ಸಾಂಪಲ್ ಇಶ್ಟ್ರಿ ಅವರು ಪಿ ಸಿಗೆ ಏನು ಬೇಕು ಪಿ ಎಸ್ ಐಗೆ ಏನು ಬೇಕು ಐ ಎ ಎಸ್ ಕೆ ಎ ಎಸ್ ಬ್ಯಾಚ್ಗೆ ಏನು ಬೇಕು ಎಫ್ ಡಿ ಎಗೆ ಏನು ಬೇಕು ಎಸ್ ಡಿ ಎಗೆ ಏನು ಬೇಕು ಅಂತ ಒಳ್ಳೆ ಕಂಟೆಂಟನ್ನ ಕೊಡ್ತಾರೆ ಇತಿಹಾಸದಲ್ಲೇ ಅವರು ಕೊಡೋವಷ್ಟು ಕೋಚಿಂಗು ಬೇರೆಯವ್ರು ಕೊಡಲ್ಲ ಒಳ್ಳೆ ಗುಡ್ ಕೋಚಿಂಗ್ ಕೊಡ್ತಾರೆ ಎಕ್ಷ್ಟ್ರಾಡ್ನರಿ ಇರ್ತದೆ ಅವ್ರು ಕೊಡೋ ಕೊಷನ್ ಪೇಪರ್ ಅಷ್ಟೇ ಟಫ್ ಇರ್ತದೆ ಆನ್ಸರ್ ಮಾಡೋವ್ರಿಗೆ ಓದ್ದ್ರೆ ಆನ್ಸರ್ ಕರೆಕ್ಟಾಗಿ ಮಾಡ್ಬೋದು ನೆಕ್ಷ್ ಒನ್ ವಾಟ್ಸ್ಆ್ಯಪ್ ವಾಟ್ಸ್ಆ್ಯಪ್ನಲ್ಲಿ ಚಾಟ್ ಸಮ್ತಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ ಬೇರೆಯವ್ರ್ದು ಇರ್ತದೆ ಮತ್ತು ವಾಟ್ಸ್ಆ್ಯಪ್ ಗ್ರೂಪಿದೆ ವಿವೇಕ್ ಇನ್ಫೋಟೆಕ್ ಅನ್ನೋ ಚಾನಲ್ನಲ್ಲಿ ವಿವೇಕ್ ಇನ್ಫೋಟೆಕ್ ಚಾನಲ್ನಲ್ಲಿ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಇಶ್ ನಾಳೆ ಶೆಡ್ಯೂಲನ್ನ ಇವತ್ತೇ ಡಿಸೈಡ್ ಮಾಡ್ತಾರೆ ನಾಳೆ ಯಾವ ಕ್ಲಾಸ್ ತಗೋಬೇಕು ನಾಳೆ ಯಾರು ಮಾಡ್ತಾರೆ ಸ್ಟೂಡೆಂಟ್ ಎಲ್ಲರು ಅಟೆಂಡ್ ಮಾಡಬೇಕು ಅಂತೇಳ್ಬಿಟ್ಟು ಕಂಟೆಂಟ್ ಇರ್ತದೆ ವಾಟ್ಸ್ಆ್ಯಪ್ನಲ್ಲಿ ಅವರು ಅವರೊಂದು ಲೈವ್ ರೆಕಾರ್ಡಿಂಗಲ್ಲಿ ಒಂದು ಲೈವ್ ರೆಕಾರ್ಡ್ ಕೊಡ್ತಾರೆ ಲೈವ್ ಮೀಟ್ನಲ್ಲಿ ಕರೆಂಟ್ ಇವೆಂಟ್ಸ್ ಅಂದರೆ ಇವತ್ತು ನೆನ್ನೆ ಮೊನ್ನೆ ನಡೆದಿರುವಂಥ ಒಂದು ಗರ್ಚನೆಗಳನ್ನ ಅವರು ಆ ಒಂದು ವಾಟ್ಸ್ಆ್ಯಪ್ನಿನ್ನೂ ವಾಟ್ಸ್ಆ್ಯಪ್ನಲ್ಲಿ ಲಿಂಕಲ್ಲೇ ಲೈವ್ನಲ್ಲಿ ಕೊಡ್ತಾರೆ ಅನ್ ದೆನ್ ಇನ್ಷ್ಟಾಗ್ರಾಮ್ ಇನ್ಷ್ಟಾಗ್ರಾಮ್ ಅನ್ನೋದು ಒಂದು ಫ್ಲ್ಯಾಪು ಇವಾಗ ಪೋರ್ನ್ ಸೈಟ್ಸೆಲ್ಲ ಇನ್ಷ್ಟಾಗ್ರಾಮಲ್ಲಿ ಬರ್ತದೆ ಲೈಕ್ ಹಾಗಂತ ಹೇಳಲ್ಲ ನಾನು ಫೋ ಮೊಬೈಲ್ ಫೋನ್ ಇರೋದೇ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳಕ್ಕೆ ಕೆಟ್ಟದಕ್ಕೆ ಯೂಸ್ ಮಾಡೊಕ್ಕಲ್ಲ ಇನ್ಷ್ಟಾಗ್ರಾಮ್ನಲ್ಲಿ ಆ ಥರ ಪೋರ್ನ್ ಸೈಟ್ಗಳು ಎಲ್ಲ ಬ್ಯಾನ್ ಮಾಡಬೇಕೆಂದು ನಾನು ರಿಕ್ವೆಶ್ಟ್ ಮಾಡ್ಕೊತೀನಿ